ಒಂದು ಜನೆವರಿ ಹತ್ತೊಂಬತ್ತು ನೂರಾ ನಲವತ್ತು ನಾಲ್ಕು ಅಕ್ಟೋಬರ್ ಹತ್ತೊಂಬತ್ತು ನೂರಾ ಐವತ್ತೆರಡು ಹನ್ನೆರಡು ಮಾರ್ಚ್ ಎರಡು ಸಾವಿರ ಎಂಟು ಮೇ ಎರಡು ಸಾವಿರದ ಹದಿನೆಂಟು ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು